ನನ್ನ ಜೀವನದಲ್ಲಿ ನಾನು ಒಂದು ಐ ಎ ಎಸ್ ಅಧಿಕಾರಿಯಾಗಬೇಕೆನ್ನುವುದು ನನ್ನ ಕನಸು ಆದ್ದರಿಂದ ನಾನು ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಮತ್ತು ನಾನು ಓದಿದ ಶಾಲೆಗೆ ಮತ್ತು ನನ್ನ ಊರಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕೆಂದು ನಾನು ತುಂಬ ಶ್ರಮಪಟ್ಟು ಓದುತ್ತಿದ್ದೇನೆ ನಾನು ಈಗ ಪ್ರಸ್ತುತ ಇಂಜಿನಿಯರಿಂಗ್ ಕೊನೆಯ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದೇನೆ ಆದ್ದರಿಂದ ನಾನು ಒಳ್ಳೆ ಐ ಐ ಟಿ ಕಂಪನಿಯಲ್ಲಿ ಜಾಬ್ ಸಂಪಾದಿಸಿ ಮತ್ತು ಒಂದು ಐ ಎ ಎಸ್ ಅಧಿಕಾರಿಯಾಗಿ ನಮ್ಮ ಶಾಲೆ ಮತ್ತು ನಮ್ಮ ಊರಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕೆಂದು ನಾನು ಬಹಳ ಪ್ರಯತ್ನ ಪಡುತ್ತಿದ್ದೇನೆ ನಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟು ನನ್ನನ್ನು ಓದಿಸಿ ಅವರು ನನ್ನ ಎಲ್ಲ ಆಕ್ ಆಷ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದ್ದಾರೆ ಆದ್ದರಿಂದ ನಾನು ಒಳ್ಳೆ ಕೆಲಸಕ್ಕೆ ಸೇರಿ ಅವರನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ನನ್ನ ದೊಡ್ಡ ಕನಸು ನಾವು ಮನೆ ಕಟ್ಟಬೇಕು ಮತ್ತು ಅದು ತುಂಬ ಚೆನ್ನಾಗಿ ಕಟ್ಟಬೇಕು ಎಂದು ಆಸೆ ಹೊತ್ತಿದ್ದೇವೆ ಆದ್ದರಿಂದ ನಾನು ಚೆನ್ನಾಗಿ ಓದಿ ನನ್ನ ತಂಗಿ ತ ತಂಗಿ ಮತ್ತು ತಮ್ಮನಿಗೂ ಸಹ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರ ಜೀವನವನ್ನು ಉಜ್ವಲಗೊಳಿಸಬೇಕು ಎಂದು ನಾನು ತುಂಬ ಶ್ರಮಪಟ್ಟು ಮತ್ತು ತುಂಬ ಕಷ್ಟಗಳನ್ನು ಅನುಭವಿಸಿ ಸಹ ನಾವು ಚೆನ್ನಾಗಿ ಓದಿ ನಮ್ಮ ತಂದೆ ತಾಯಿಯನ್ನು ಒಳ್ಳೆ ಹೆಸರು ಮಾಡಿ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಎಂದು ನಾನು ತುಂಬ ಕಷ್ಟಪಟ್ಟು ಓದಿ ಅವರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇನೆ ಮತ್ತು ಎಲ್ಲ ಬಡವರಿಗು ಮತ್ತು ಕೈಲಾದವರಿಗೆ ಸಹಾಯ ಮಾಡಿ ಎಲ್ಲರಿಗೂ ಅನುಕೂಲವಾಗುವಂತೆ ಸಹಾಯ ಮಾಡುತ್ತೇನೆ ನಾನು ದೊಡ್ಡ ಐ ಎ ಎಸ್ ಅಧಿಕಾರಿಯಾಗಿ ಈ ಗ್ರಾಮಗಳನ್ನು ಉದ್ಧಾರ ಮಾಡಬೇಕು ಎಂದು ತುಂಬ ಕನಸನ್ನು ಹೊತ್ತಿದ್ದೇನೆ ಆದ್ದರಿಂದ ನಾನು ನನ್ನ ಕೈಲಾದಷ್ಟು ಬಡವರಿಗೆ ಮತ್ತು ಎಲ್ಲ ಅಂಗವಿಕಲರಿಗೆ ಸಹಾಯ ಮಾಡುತ್ತೇನೆ ನಾನು ಜೀವನದಲ್ಲಿ ಹೆಚ್ಚು ದುಡ್ಡನ್ನು ಅಂದರೆ ವ್ಯರ್ಥ ಮಾಡುವುದಿಲ್ಲ ಏಕೆಂದರೆ ದುಡ್ಡು ಸುಮ್ಮನೆ ಬರುವುದಿಲ್ಲ ನಾವು ಕಷ್ಟ ಪಟ್ಟರೆ ಮಾತ್ರ ನಮಗೆ ದುಡ್ಡು ಸಿಗುತ್ತದೆ ಆದ್ದರಿಂದ ಕಷ್ಟ ಪಟ್ಟಿದ್ದನ್ನು ನಾವು ಹೆಚ್ಚು ವ್ಯರ್ಥ ಮಾಡದೆ ಅದನ್ನು ಅನುಕೂಲಕ್ಕಾಗಿ ಬಳಸಬೇಕು ಮತ್ತು ನಾನು ನನ್ನ ಕೆರಿಯರ್ ಮಾರ್ಗದಲ್ಲಿ ಹೇಗೆ ಸಾಗುತ್ತಿದ್ದೇನೆಂದರೆ ತುಂಬ ಕಷ್ಟಗಳನ್ನು ಅನುಭವಿಸಿ ನಾವು ಒಳ್ಳೆ ಮಟ್ಟಕ್ಕೆ ಬೆಳೆದಾಗ ಅದನ್ನು ನೋಡಿದಾಗ ನಮಗೆ ತುಂಬ ಸಂತೋಷವಾಗುತ್ತದೆ ಆದ್ದರಿಂದ ನಾನು ನನ್ನ ಕೆರಿಯರ್ ಮಾರ್ಗದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ನಿಂತು ಅದನ್ನು ಅನುಭವಿಸಿ ಮತ್ತು ಅದನ್ನು ಮೆಟ್ಟಿ ನಿಂತು ನಾನು ಮುಂದೆ ಸಾಗುತ್ತೇನೆ ನನ್ನ ಜೀವನದಲ್ಲಿ ನಾನು ಏನಾದರು ಸಾಧಿಸಬೇಕಂದರೆ ನಮ್ಮ ತಂದೆ ತಾಯಿಯೇ ಮುಖ್ಯ ಕಾರಣ ಆದ್ದರಿಂದ ಅವರಿಗೆ ನಾನು ಒಳ್ಳೆಯ ಗೌರವ ಮತ್ತು ಕೀರ್ತಿಯನ್ನು ತಂದು ಕೊಡುತ್ತೇನೆ ಮತ್ತು ನನಗೆ ಎಲ್ಲ ಇದನ್ನು ಕಲಿಸಿಕೊಟ್ಟಂಥ ಗುರುಗಳಿಗೂ ಸಹ ನಾನು ಒಳ್ಳೆ ಕೀರ್ತಿಯನ್ನು ತಂದು ನಮ್ಮ ಊರಿನ ಹೆಸರನ್ನು ಹೆಚ್ಚು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಆದ್ದರಿಂದ ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅದರಿಂದ ನಾನು ಅವರನ್ನು ಅವರ ಹೆಸರನ್ನು ಜೀವನದಲ್ಲಿ ಮುಂದೆ ಬಂದು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡುತ್ತೇನೆ ವಿದ್ಯಾಭ್ಯಾಸ ಎನ್ನುವುದು ಒಂದು ಒಳ್ಳೆಯ ಕನಸಾಗಿದ್ರಿಂದ ಎಲ್ಲರು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಬೇಕು ಏಕೆಂದರೆ ವಿದ್ಯಾಭ್ಯಾಸ ಒಂದೇ ನಮ್ಮ ಜೀವನವನ್ನು ಉಜ್ವಲ ರೀತಿಯಲ್ಲಿ ಬೆಳಗಲು ಸಾಧ್ಯ ಮಾಡುತ್ತದೆ ಆದ್ದರಿಂದ ನಾನು ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಲು ಸ್ಪೂರ್ತಿ ತುಂಬುತ್ತೇನೆ

ನಾನು ನನ್ನ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸಬೇಕಾದರೆ ಅದಕ್ಕೆ ಹಿಂದೆ ಒಬ್ಬ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಎಂದು ಹೇಳುತ್ತಾರೆ ಆದ್ದರಿಂದ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ಅದನ್ನು ಎದುರಿಸಿ ಅದನ್ನು ಎದುರಿಸಿ ನಿಂತಾಗ ಮಾತ್ರ ನಮಗೆ ಒಳ್ಳೆಯ ಗುರಿ ಕಡೆ ಹೋಗುವ ನಮಗೆ ಶಕ್ತಿ ಬರುತ್ತದೆ ಆದ್ದರಿಂದ ನಮ್ಗೆ ಎಷ್ಟೇ ಕಷ್ಟ ಬಂದರು ಸಹ ನಾವು ಆ ಗುರಿಯನ್ನು ಸಾಧಿಸಬೇಕು ಎಂಬ ಛಲ ಇದ್ದಾಗ ನಾವು ಗುರಿಯನ್ನು ಸಾ ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಕಷ್ಟ ಬಂದಾಗ ಕುಗ್ಗದೆ ನಾವು ಮೆಟ್ಟಿ ನಿಂತು ಅದನ್ನು ಗುರಿ ಕಡೆಗೆ ಸಾಗಿದರೆ ನಮ್ಮ ಜೀವನದಲ್ಲಿ ನಾವು ಏನು ಗುರಿಯನ್ನು ಇಟ್ಕೊಂಡಿದ್ದೆವೋ ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಎಲ್ಲರು ಸಹ ಕಷ್ಟ ಎಲ್ಲರಿಗೂ ಬರುತ್ತದೆ ಆದ್ದರಿಂದ ಕಷ್ಟ ಬಂದಾಗ ಕುಗ್ಗದೆ ಅದನ್ನು ಮೆಟ್ಟಿ ನಿಂತು ನಾವು ಮುಂದೆ ಬಂದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಈಗ ಸಾಧನೆ ಮಾಡಿರುವ ಎಷ್ಟೋ ವ್ಯಕ್ತಿಗಳು ಕಷ್ಟವನ್ನು ಮೆಟ್ಟಿ ನಿಂತು ಬಂದಿರುವರೆ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಸಹ ಕಷ್ಟಗಳು ಬಂದಾಗ ಕುಗ್ಗದೆ ಅದನ್ನು ಮೆಟ್ಟಿ ನಿಂತು ಹೆದರಿಸಿ ಧೈರ್ಯದಿಂದ ಹೆದರಿಸಿದಾಗ ಮಾತ್ರ ಅದನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ನಾನು ಈಗ ಪ್ರಸ್ತುತ ಬಿ ಇ ಓದುತ್ತಿದ್ದೇನೆ ಅದು ಮುಗಿದ ನಂತರ ನಾನು ಒಳ್ಳೆ ಐ ಟಿ ಕಂಪನಿಯಲ್ಲಿ ಏನು ಉದ್ಯೋಗ ಸಂಪಾದಿಸಿ ಮತ್ತು ನಾನು ನನ್ನ ಓದುವ ಓದನ್ನು ಮುಂದೆ ಮುಂದೆ ನಡೆಸಿಕೊಂಡು ಹೋಗುತ್ತೇನೆ ಅದನ್ನು ಓದು ಯಾವತ್ತಿಗೂ ನಿಲ್ಲಬಾರದು ನಾವು ಜೀವನ ಪು ಜೀವನ ಪರ್ಯಂತ ಇರುವವರೆಗು ಕೂಡ ಓದು ಮುಂದುವರಿಯುತ್ತಲೇ ಇರಬೇಕು ಆದ್ದರಿಂದ ನಾನು ಕೆಲಸ ಮಾಡುವಾಗಲೂ ಸಹ ಓದುವುದನ್ನು ನಿಲ್ಲಿಸುವುದಿಲ್ಲ ನಾನು ಐ ಎ ಎಸ್ ಅಧಿಕಾರಿಯಾಗಬೇಕೆಂದು ನನ್ನ ದೊಡ್ಡ ಕನಸು ಆದ್ದರಿಂದ ನಾನು ಆ ಕನಸನ್ನು ಎಷ್ಟೇ ಕಷ್ಟ ಬಂದರು ಸಹ ಮೆಟ್ಟಿ ನಿಂತು ನಾನು ಅದನ್ನು ಗೆಲ್ಲುತ್ತೇನೆ ಮತ್ತು ಸಾಧಿಸುತ್ತೇನೆ ಸಾಧಿಸಿ ನಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೇನೆ ನಾನು ಎಲ್ಲದ್ದಕ್ಕು ಮೊದಲು ನಮ್ಮ ತಂದೆ ತಾಯಿ ಮೇಲೆಯೇ ಡಿಪೆಂಡ್ ಆಗಿದ್ದೆ ಏನೊಂದ್ದಕೆಂದ್ರೆ ಒಂದು ಬಸ್ಸ್ಗೋಗ್ಬೇಕಂತೆಂದ್ರು ಕಾಲೇಜ್ಗೋಗ್ಬೇಕಂತೆಂದ್ರೂ ಅವರ ಮೇಲೆ ಡಿಪೆಂಡ್ ಆಗಿರ್ತಿದ್ದೆ ಆದ್ರಿಂದ ಈಗ ನಾನು ಸ್ವಾವಲಂಬಿಯಾಗಿ ಎಲ್ಲವನ್ನು ಹೇಗೆ ಮಾಡುವುದೆಂದು ಕಲಿತಿದ್ದೇನೆ ಆದ್ದರಿಂದ ನಾವು ಯಾರ ಯಾರ ಮೇಲೆಯೂ ಸ್ವಾವಲಂಬಿಯಾಗಿರಬಾರದು ಮತ್ತು ಜೀವನದಲ್ಲಿ ನಾವು ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮ ಧೈರ್ಯದಿಂದ ನಾವು ಎಲ್ಲವನ್ನು ಎದುರಿಸಿ ನಿಲ್ಲಬೇಕು ಮುಂದೆ ನಾನು ನಮ್ಮ ತಂದೆ ತಾಯಿಗೆ ಒಳ್ಳೆಯ ಕೀರ್ತಿ ಮತ್ತು ಹೆಸರನ್ನು ತಂದುಕೊಡುತ್ತೇನೆ ನಾನು ನಮ್ಮ ತಂದೆ ತಾಯಿಗೆ ಒಳ್ಳೆಯ ಮಗಳಾಗಿ ಮತ್ತು ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿ ನಾನು ಅವರಿಗೆ ಒಳ್ಳೆಯ ಮಗಳಾಗಿರುತ್ತೇನೆ ಎಂದು ನಾನು